ಆಂ ಸರು ಹಲೋ ಕಿಡ್ಸ್ ಕಡೆಯಿಂದಲ್ಲ ಶಾಂತನಿಕೇತನ ಸರ್ ನನ್ನ ಮಗಳದು ಕೊತ್ತುನೂರು ಕಡೆಯಿಂದ ಕಾಲ್ ಮಾಡ್ತಾಯಿದ್ದೀವಿ ನನ್ನ ಮಗಳದು ಎಸ್ ಎಲ್ ಸಿ ಕಂಪ್ಲೀಟ್ ಆಗಿದೆ ಸರ್ ನನ್ನ ಮಗಳನ್ನ ನಿಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಿಮ್ಮ ಸ್ಕೂಲಲ್ಲಿ ಯಾವ ಥರ ಫೆಸಿಲಿಟಿಸ್ ಕೊಡ್ತೀರಿ ಸರ್ ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ ಹೌದು ಸರ್ ಹೌದು ಸರ್ ಓಕೆ ಓಕೆ ಓಕೆ ನನ್ನ ಮಗ್ಳಿಗೆ ಆ್ಯಕ್ಚುಲಿ ಸೈನ್ಸ್ ಅಂದರೆ ಇಷ್ಟ ಅದರಲ್ಲಿ ನೀಟ್ ಕೋಚಿಂಗ್ ಆ ಥರ ಏನಾದರೂ ಕೊಡ್ತೀರಾ ಸಿ ಬಿ ಎಸ್ ಸಿಲ್ಬಸ್ ಏನಾದರೂ ಕವರ್ ಮಾಡ್ತೀರಾ ಯಾಕೆಂದ್ರೆ ನನ್ನ ಮಗಳದು ಸಿ ಬಿ ಎಸ್ ಸಿಲ್ಬಸ್ಸು ಸಿ ಬಿ ಎಸ್ ಸಿಲ್ಬಸ್ ಇದೇಯ ಸರ್ ನಿಮ್ಮ ಕಾಲೇಜಲ್ಲಿ ಓಕೆ ಓಕೆ ಈಗ ನಿಮ್ಮ ಸ್ಕೂಲು ನಮ್ಮ ಫ್ರೆಂಡಿಂದ ಗೊತ್ತಾಯ್ತು ನಿಮ್ಮ ಕಾಲೇಜ್ ನಮ್ಮ ಫ್ರೆಂಡಿಂದ ಗೊತಾಯ್ತು ಟೀಚಿಂಗ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಮತ್ತು ಟೀಚಿಂಗು ಯಾವ ಮೆತಡಲ್ಲಿ ಮಾಡ್ತೀರಾ ಸರ್ ಪ್ರಾಕ್ಟಿಕಲ್ ಇರುತ್ತಾ ಇಲ್ಲ ಓನ್ಲಿ ತೀರಿ ಮಾತ್ರ ಹೇಳ್ಕೊಡ್ತೀರಾ ಪ್ರಾಕ್ಟಿಕಲ್ ವಿತ್ ತೀರಿ ಹೇಳ್ಕೊಡ್ತೇಯ ಓಕೆ ಓಕೆ ಓಕೆ ಓಕೆ ಮತ್ತು ಸರ್ ಈಗ ನನ್ನ ಮಗ್ಳಿಗೆ ಒಂಚೂರು ಯಾಕೆಂದ್ರೆ ಸೈನ್ಸಲ್ಲಿ ನನ್ನ ಉದ್ದೇಶ ಏನೆಂದ್ರೆ ನಾನು ಮಾಡಬೇಕಿತ್ತು ನನ್ನ ಮಗ್ಳಿಗೆ ಮಾಡಿಸ್ಬೇಕು ಅಂತ ಸೈನ್ಸು ಬಟ್ ನನ್ನ ಮಗ್ಳು ಸೈನ್ಸಲ್ಲಿ ಸ್ವಲ್ಪ ಕಷ್ಟ ಇದೆ ಆದ್ರಿಂದ ನೀವು ಸ್ವಲ್ಪ ಸೈನ್ಸಿಗೆ ಕನ್ ಕಂಟ್ರೋಲ್ ಮಾಡಿ ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ಡವ್ಲಪ್ ಮಾಡಬೇಕು ಸರ್ ಥ್ಯಾಂಕ್ ಯು ಓಕೆ ಸರ್ ನಾವು ಬರ್ತೀವಿ ಸರ್ ನಿಮ್ಮ ಕಾಲೇಜ್ಗೆ ಥ್ಯಾಂಕ್ ಯು ಸ